ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ನಾವು ಬಳಸುವ ಪ್ರಯಾಣಿಕ ವಾಹನ ಅಂದರೆ ಕಾರು ಬಸ್ಸು ಟೆಂಪೋ ಟ್ರಾವೆಲರ್ ನಾವು ನಾಲ್ಕು ಜನ ಹೋಗ್ತಿದ್ದೀವಿ ಅಂದರೆ ಕಾರಲ್ಲಿ ಹೋಗ್ಬೌದು ಇಲ್ಲ ಸ್ವಲ್ಪ ಜಾಸ್ತಿ ಜನ ಹೋಗ್ತೀವಿ ಒಂದು ಹತ್ತು ಜನ ಇದ್ದೀವಿ ಅಂದರೆ ಟೆಂಪೋ ಟ್ರಾವೆಲರ್ಸನ್ನ ಬಳ್ಸ್ಬೌದು ಇಲ್ಲ ನಾವು ಯಾವುದೋ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂದಾಗ ಒಂದು ಐವತ್ತರಿಂದ ಅರುವತ್ತು ಜನ ಇದ್ದೀವಿ ಅಂದಾಗ ಅದಕ್ಕೆ ನಾವು ಬಸ್ ಮಾಡ್ಭೌದು ಹಲೋ ಎಸ್ ಆರ್ ಟ್ರಾವೆಲ್ಸ್ ಅವರಾ ಹೌದು ನಾವು ಸಿಗಂದೂರು ಮತ್ತು ಜೋಗ ಹೋಗಬೇಕಿತ್ತು ಹಾಂ ನಮಗೊಂದು ಕಾರು ಬಾಡ್ಗೆಗೆ ಬೇಕು ನಿಮ್ಮ ಬಾಡಿಗೆ ಹೇಗೆ ದಿನದ ಲೆಕ್ಕ ಹೇಳ್ತೀರಾ ಅಥವಾ ಕಿಲೋಮೀಟರ್ ಲೆಕ್ಕ ಹೇಳ್ತೀರಾ ಸರಿ ನಾವು ನಾಲ್ಕು ಜನ ಇದ್ದೀವಿ ನಮಗೆ ಎರಡು ದಿನ ಬೇಕು

ನೀವ್ ಕಿಲೋಮೀಟರ್ ಲೆಕ್ಕ ತಗೊಂಡ್ರು ಪರವಾಗಿಲ್ಲ ನಮಗೊಟ್ಟು ಹಸ್ರುಮಕ್ಕಿ ಮತ್ತು ಮುಪ್ಪಾನೆ ಲಾಂಚ್ ಮೇಲೇನೇ ಹೋಗಬೇಕು ಸರಿ ಹಾಗಾದರೆ ನಮಗೆ ಎರಡು ದಿನ ಬುಕ್ ಮಾಡ್ಕೊಳ್ಳಿ ಮುಂದಿನ ತಿಂಗಳು ನಾಲ್ಕು ಮತ್ತು ಐದಕ್ಕೆ ಸರಿ